ಹಲೋ ಹಲೋ ರೀ ರಾಜೇಶ್ವರಿ ಮೇಡಮರು ಏನು ರೀ ಡಾಕ್ಟರೇ ಡಾಕ್ಟರ್ ಏನು ರಿ ನಾನು ಶಾಂತಮ್ಮ ಅಂತ ಹೇಳಿ ನಮ್ಗೆ ಹಾಂ ನಮ್ಗೆ ಮೈಯಾಗತ್ ಆರಾಮ ಹುಷಾರು ತಪ್ಪಿತ್ತು ರೀ ಅದಕ್ಕೆ ಆರಾಮ ತಪ್ಪಿತ್ತು ಹ್ಞೂ ಜ್ವರ ಬರ್ತಾವೆ ರೀ ಮೈ ಕೈ ನೋವು ಐತಿ ನೀರು ಚೇಂಜ್ ಆದಂಗೆ ಆಗಿ ಭಾಳ ಇದು ತ್ರಾಸು ಆಗೈತೆ ರೀ ಅದಕ್ಕೆ ನಿಮ್ಗೆ ಬರ್ಬೇಕಂತ ಮಾಡಿದ್ದೀನಿ ಸಿಗ್ತೀರಾ ಈಗ ಐ ನಮ್ಗೆ ಭಾಳ ತ್ರಾಸು ಆಗೈತೆ ರೀ ಇವತ್ತು ಬಂದು ಹೊಂಟಿದ್ದೀರೇನು ಅದಕ್ಕೆ ಅಲ್ಲಿ ಒಟ್ಟು ಬಂದು ಕೆಸ್ ಹೋಗ್ಬೇಕಂತ ಭಾಳ ಅಡ್ಯಾಡಕ್ಕೆ ಹಾಂ ಇವತ್ತು ಬರ್ತಿವಿ ರೀ

ಆರು ಗಂಟೆಲಿದದ್ದು ಚೆಕ್ ಮಾಡ್ಸಿ ಚೆಕ್ ಮಾಡ್ತೀರಾ ಥಂಡಿ ಅದು ಬಾ ಥಂಡಿ ಅದು ಭಾಳ ಆಗಕತ್ತದೆ ರೀ ಜ್ವರ ಬಂದವು ಕೆಮ್ಮು ಕೆಮ್ಮು ಐತೆ ಹಾಂ ಹೊರಗೆ ಹೋಗಿದ್ದೀವಿ ರೀ ಹೋಗಿ ಬಂದೆವು ಅಲ್ಲರೀ ಅದಕ್ಕೆ ಹಾಗಾಗಿ ಭಾಳ ತ್ರಾಸು ಆಗ್ಬಿಟದ್ ರೀ ಈಗ ಅದಕ್ಕೆ ನಿಮ್ಗೆ ಹಾಂ ರಿ ಹಾಂ ಹಾಂ ಮೇಡಮ್ ಶಿಗ್ ಸಿಗ್ತೀರಲ್ಲ ಆ ಆರಕ್ಕೆ ಇರ್ತೀರ ನಾವು ಇಲ್ಲೇ ಮಲ್ಲಪ್ಪ ಬಡಾವಣೆ ರೀ ಇದು ಎದ್ರುಗಡೆ ಹಾಂ ಮಲ್ಲಪ್ಪ ಬಡಾವಣೆಯವ್ರು ನಾವು ಶಾಂತಮ್ಮ ಅಂತಂದು ಭಾಳ ತ್ರಾಸು ಆಗೈತೆ ಮೆಡೇಮರು ನಿಮ್ಗೆ ಸಾ ಇದನ್ ಕೊಟ್ಟುಬಿಡಿ ನಂಬರ್ ಕೊಟ್ರಾ ಹಾಂ ರಾಜೇಶ್ವರಿ ಮೆಡೇಮರು ಚಲೋ ನೋಡ್ತಾರೆ ಅಲ್ಲೇ ಹೋಗ್ರಿ ಅಂತಂದರು ಅದಕ್ಕೆ ನಿಮ್ಮ ಕಡೆಯಾಗ ತೋರ್ಸ್ಕಂಡು ಫೋನ್ ನಂಬರ್ ಕೊಟ್ಟರಲ್ಲ ಅದಕ್ಕೆ ಫೋನ್ ಹಚ್ಚಿದ್ವಿ ನಿಮ್ಗೆ ನಾವು ಆರು ಗಂಟೆಗೆ ಇರ್ತೀರಿ ಹ್ಞೂ ಹ್ಞೂ ಹ್ಞೂ ಚೆಕ್ ಮಾಡಿರಿ ಒಟ್ಟು ಹೆಂಗಾರೂ ಮಾಡಿ ಒಟ್ಟು ಇದು ಮಾಡಿರಿ ತ್ರಾಸು ಆಗೈತಿ ಆಯ್ತು ಆಯ್ತು ಹಂಗಾರೆ ಇಡುದಾ ಏನು ರೀ